ನನಗೆ ವೈದ್ಯಕೀಯಾ ಸುಧಾರ್ಣೆ ವ್ಯವಸ್ಥೆಗಳನ್ನು ಉದ್ದೇಶ ಉಳ್ಳ ಸರ್ಕಾರಿ ಸ್ಕೀಮುಗಳು ಕ್ರಮಗಳ ಬಗ್ಗೇ ನಾ ಹೇಳೋಕ್ ಇಷ್ಟಪಡ್ತೀನಿ ಯಾಕೆ ಅಂತಂದರೆ ಈ ಕಟ್ಟಡ ಕಾರ್ಮಿಕರ ಕಾರ್ಟ್ ಏನಿದೆ ಅಂದರೆ ಇದು ದುರ್ಬಳಕೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಏನು ಕಟ್ಟಡ ಕಾರ್ಮಿಕರಿದ್ದರು ಇವ್ರಿಗೆ ಈ ಸೇವೆ ತಲುಪ್ತಾ ಇಲ್ಲ ಈ ಈ ಈ ಕಟ್ಟಡ ಕಾರ್ಮಿಕರು ಏನು ಈ ಕಾರ್ಡು ಬಳಸೋದ್ರಿಂದ ಏನಾಗುತ್ತೆ ಅಂತಂದರೆ ಅವ್ರಿಗೆ ಏನೇ ಒಂದು ಪ್ರಾಬ್ಲಮ್ಸ್ ಆಗಲೀ ಏನೇ ಒಂದು ತೊಂದರೆ ಆಗಲೀ ಅವ್ರಿಗೆ ಒಂದು ದುಡ್ಡು ಖರ್ಚ್ ಆಗಲೀ ಏನೋ ಒಂದು ಒಂದು ಸರ್ಜರಿ ಆಯಿತು ಆ ಸರ್ಜರಿಗೆ ಅಮೌಂಟ್ ರಿಟನ್ ಆಗುತ್ತೆ ಹೇಗೆ ಅಂತಂದರೆ ಆ ಸರ್ಜರಿ ಆದಮೇಲೆ ಈ ಹೊಸ ಬಿಲ್ಲುಗಳು ಆ ಸರ್ಜರಿ ಬಿಲ್ ಬಿಲ್ಲುಗಳ್ ಏನಿದೆ ಆ ಅಮೌಂಟ್ ನಾವು ಕಟ್ಟಿರೋದು ಆ ಬಿಲ್ಲುಗಳ್ ತಗೊಂಡೋಗಿ ಕಟ್ಟಡ ಕಾರ್ಮಿಕ ಇಲಾಖೆಯಲ್ಲಿ ಕೊಟ್ಟಾಗ ನಮ್ಗೆ ಈ ಥರ ತೊಂದರೆ ಆಗಿದೆ ಈ ಥರ ಇದೀವಿ ಅಂತ ರೆಸ್ಪಾನ್ಸ್ ಮಾಡಿದಾಗ ಕಟ್ಟಡ ಕಾರ್ಮಿಕರ ಕಚೇರಿಯಲ್ಲಿ ತುಂಬ ಚೆನ್ನಾಗ್ ರೆಸ್ಪಾನ್ಸ್ ಮಾಡ್ತಾರೆ ನಮ್ಗೆ ಅಮೌಂಟು ರೀಫಂಡ್ ಆಗುತ್ತೆ ಅಮೌಂಟು ಮತ್ತು ಇನ್ನು ನಮ್ಮ ಮಕ್ಕಳು ಕಟ್ಟಡ ಕಾರ್ಮಿಕರ ಮಕ್ಕಳು ಏನಾದರೂ ಎಜುಕೇಶನಲ್ಲಿದ್ದರೆ ಓದ್ತಾ ಇದ್ದರೆ ಅವ್ರಿಗೆ ಸ್ಕಾಲರ್ಶಿಪ್ ಬರುತ್ತೆ ಈ ಎಲ್ಲವು ನ್ಯೂಸ್ ಪೇಪರ್ ಆಡ್ವಟೆಝ್ಮೆಂಟಿನಲ್ಲೀ ನ್ಯೂಸ್ ಪೇಪರಲ್ಲಿ ಒಂದು ಇಲಾಖೆ ವಾರ್ತಾ ಇಲಾಖೆ ಆ ಪಬ್ಲಿಶ್ ಮಾಡಿದಾಗ ಒಂದು ಆಡ್ವಟೇಜ್ಮೆಂಟಲ್ಲಿ ನಾನು ತಿಳ್ಕೊಂಡೆ ಒಟ್ನಲ್ಲಿ ಇದು ಜನರಿಗೆ ತುಂಬ ಎಲ್ಪ್ಫುಲ್ ಆಗುತ್ತೆ ತುಂಬ ಹ್ಞೂ ಇದು ಆಗುತ್ತೆ ಅಂತ ಹೇಳೋದಕ್ಕೆ ನಾ ಇಷ್ಟಪಡ್ತೀನಿ ಇನ್ನು ಮತ್ತು ಅವಾಗವಾಗ ಕ್ಯಾಂಪುಗಳ್ ಮಾಡ್ತಾರೆ ಇನ್ನು ಈ ಉಚಿತವಾಗಿ ಕಣ್ಣಿನ ತಪಾಸಣೆ ಉಚಿತವಾಗಿ ಕಣ್ಣಿನ ಶಸ್ತ್ರ ಚಿಕಿತ್ಸೆ ಅಂತ ಈ ವಯಸ್ಸು ಆಗಿರೋರಿಗೆ ಕಣ್ಣುಗಳು ಮಂಜು ಮಂಜು ಆಗುತ್ತೆ ಅವಾಗೇನು ಮಾಡುತ್ ಅಂತಂತಂದರೆ ವಾರ್ತಾ ಇಲಾಖೆ ಆರೋಗ್ಯ ಇಲಾಖೆ ಎರಡು ಒಗ್ಗೂಡಿ ಪಾಂಪ್ಲೆಟುಗಳನ್ನ ಹಂಚುತ್ತೆ ಪಾಂಪ್ಲೆಟುಗಳ್ನ ಪ್ರತಿ ಗ್ರಾಮಕ್ಕೂ ಹಂಚ್ದಾಗ ಅವಾಗ ನಾವೊಂದು ಆ ಕ್ಯಾಂಪಿಗೆ ಭೇಟಿ ನೀಡಿ ಯಾರಾದರೂ ಹಿರಿಯರು ಇದ್ದರೆ ಅವ್ರಿಗೆ ಹೇಳ್ತಿವಿ ಹೀಗೀಗ್ ಇದೆ ಹೋಗಿ ಕ್ಯಾಂಪಲ್ಲಿ ಮಾಡಿಸ್ಕೋಳಿ ಆರೋಗ್ಯವನ್ನು ಕಾಪಾಡ್ಕೋಳಿ ಉಚಿತವಾಗಿ ಮಾಡ್ತಾರೆ ಕಣ್ಣಿನ ತಪಾಸಣೆ ಇಲ್ಲ ನಿಮ್ಗೆ ಆ ಆಪ್ರೇಷನ್ ಆಗೋಷ್ಟ್ರಲ್ಲಿ ಇದ್ದರೆ ಆಪ್ರೇಷ್ ಆಪ್ರೇಷನ್ ಮಾಡ್ತಾರೆ ಅಂತೇಳಿ ಬಿಟ್ಟು ಅವ್ರಿಗೆ ಸಜೆಷನ್ ಕೊಡ್ತೀವಿ ಈಗಲೂ ಎಲ್ಪ್ಫುಲ್ ಆಗುತ್ತೆ